ಸಾರಿಗೆ ಬಗ್ಗೆ ಹೇಳಬೇಕು ಅಂದರೆ ಈಗ ಈಗ ಜನ್ರೇಷನ್ಗೆ ಸೊ ಎಲ್ಲರ ಮನೇಲೂ ವಾಹನ ಉಂಟು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈಗಂತೂ ಎಲ್ಲರ ಮನೇಲೂ ಕಾರು ಕಾರ್ಗಳು ಜಾಸ್ತಿಯಾಗಿಬಿಟ್ಟಿದೆ ಎಲ್ಲರ ಮನೇಲೂ ಗಾಡಿ ಈಗ ಒಬ್ಬರು ಮನೆಯಲ್ಲಿ ಒಂದು ಮನೇಲಿ ಒಂದು ಗಾಡಿ ಇಲ್ಲ ಅಂತ ಈವಾಗ ಯಾವುದೇ ಯಾವುದೇ ಕಾರಣಕ್ಕೂ ಹೇಳೋಕ್ಕೂ ಆಗೋಲ್ಲ ಮೇನಾಗಿ ಯಾಕೆಂದರೆ ಹೇಳಬೇಕೆಂದ್ರೆ ಈಗ ಎಲ್ಲರ ಹತ್ರೂ ಗಾಡಿ ಈ ಗಾಡಿ ಇದೆ ಆಲ್ಮೋಸ್ಟ್ ಎಲ್ಲರ ಹತ್ರೂ ಇದೆ ಆಗಿನ ಕಾಲದಲ್ಲಾದ್ರೆ ಗಾಡಿ ಏನಿಲ್ಲ ಓನ್ ಸೈಕಲ್ ಒಂದಿತ್ತು ಆಗ ನಾವು ಸ್ಕೂಲ್ ಮಕ್ಕಳುಗಳೂ ಸಹ ದ ಮುದುಕ್ರೂ ಸಹ ಆಗ ಸೈಕಲಲ್ಲೇ ಹೋಗಿ ಎಷ್ಟೇ ದೂರ ಇದ್ರೂ ಸೈಕಲ್ ತುಳಿದು ಹೋಗಿ ಬ ಹೋಗಿ ಮತ್ತು ಅವ್ರು ಬರಲೇಬೇಕು ಅಷ್ಟು ಎಷ್ಟೇ ದೂರ ಇದ್ದರು ಅಷ್ಟೇನೆ ಈಗ ಕಾರ್ಗಳಿರೋದು ಕಾರು ಕಾರ್ ಕಾರಲ್ಲಿ ಜಾಸ್ತಿ ವಾ ವ ಎಲ್ಲರ ಮನೆಯಲ್ಲೂ ಇದೆ ಈಗ ಈಗಂತೂ ಕಾ ಎಲ್ಲರಿಗಿಂತ ಎಲ್ಲದಕ್ಕಿಂತ ಜಾಸ್ತಿ ಹೆಚ್ಚಾಗಿರೋದು ಅಂದರೆ ಕಾರು ಮೇಯ್ನಾಗಿದೆ ಗ ಗ ಗಾಡಿಗಿಂತ ಸ್ಕೂಟ್ರುಗಿಂತ ಈಗ ಕಾರ್ ಎಲ್ಲರ ಮನೆಯಲ್ಲಂತೂ ದ್ ಇದೇ ಐತೆ ಮೇಯ್ನಾಗಿ ಈಗ ಸರ್ಕಾರದಿಂದ ನಮಗೆ ಫ್ರೀ ಫ್ರೀ ಬಸ್ಸಿದೆ ಅದು ಒಂದು ಮೇಯ್ನಾಗಿ ಹೇಳಬೇಕು ಅಂದರೆ ನಾವು ಮಹಿಳೆಯರಿಗೆ ಫ್ರೀ ಬಸ್ ಬಿಟ್ಟಿರೋದು ಒಂದು ಒಂದು ಕಡೆ ಒಳ್ಳೆಯದು ಇದೆ ಕೆಟ್ಟದು ಇದೆ ಈಗ ಮಹಿಳೆಯರು ಫ್ರೀ ಬಸ್ಸು ಫ್ರೀ ಬಸ್ಸು ಅಂದ್ಬಿಟ್ಟು ಎಲ್ಲಾದ್ರೂ ಅದರಲ್ಲೇ ತುಂಬಿಕೊಂಡು ನಮಗೆ ಅದೊಂದು ಪ್ರಾಬ್ಲಮ್ ಒಂದಾಗ್ತಿದೆ ಸ್ಕೂಲ್ ಮಕ್ಕಳು ಹೋಗೋಕ್ಕೂ ಕಷ್ಟ ಆಗ್ತಿದೆ ಫ್ರೀ ಬಸ್ ಬಿಟ್ಟು ಬಾ ಆಮೆಲೆ ಈಗ ಟೈಮಿಂಗ್ಸ್ ಬ ಬಸ್ಗಳಂತೂ ಟೈಮಿಂಗ್ಸ್ಗಿದೆ ಈಗ ಟೈಮ್ ಟೈಮ್ಗೂ ಇದೆ ಕರೆಕ್ಟಾಗಿ ಬ ಹೋಗ್ತಾ ಇರುತ್ತೆ ಬಸ್ಗಳು ಮುಂಚೆ ಆಗಿನ ಕಾಲ್ದೋರು ಅಂತೂ ಬಸ್ಸೂ ಇರಲಿಲ್ಲ ಏನೂ ಇರಲಿಲ್ಲ ಎಷ್ಟೇ ದೂರಾದ್ರೂ ನಡ್ಕೊಂಡು ನಡ್ಕೊಂಡು ಹೋಗೋರು ಈಗಾದರೆ ಬಸ್ಸಾಮ್ ಬಸ್ಸಿದೆ ಬಸ್ ಟೈಮಿಂಗ್ಸ್ ಇದ್ರೂನು ಆದ್ರು ಒಂದೊಂದು ಹಳ್ಳಿ ಕಡೆಯಂತೂ ಟೈಮಿಂಗ್ಸ್ ಬಸ್ಸಂತೂ ಈಗ ಅಷ್ಟಿಲ್ಲ ಎಲ್ಲೋ ಒಂದು ಎಲ್ಲೊಂದು ಗ ಸಿಟಿ ಕಡೆಯಂತೂ ಟ ಹೇಳೋದೇ ಬೇಡ ಗಲ್ಲಿ ಗಲ್ಲಿಗೂ ಬಸ್ಗಳು ಹೋಗ್ತಾಯಿರುತ್ತೆ ಬರ್ತಾಯಿರ್ತವೆ ಆದರೆ ಹಳ್ಳಿ ಕಡೆಗಳಂತೂ ಈಗ ನಾವೂ ಹ ನಾ ನಾಲ್ಕು ಮೂರು ಮಧ್ಯಾಹ್ನ ಹೋದರೆ ಹನ್ನೊಂದು ಎರಡುವರೆಯಲ್ಲೆನೊ ಹೋದರೆ ನಮ್ಗೆ ಬಸ್ ಸಿಗೋದು ಆರು ಗಂಟೆ ಹಾರುವ ಐದುವರೆ ಐದುವರೆ ಎಲ್ಲ ಅಷ್ಟೊತ್ತಿಗೆ ಆಗಿಬಿಡುತ್ತೆ ನಮ್ಮ ಬಸ್ ಸಿಗೋದು ಗ್ರಾಮದ ಕಡೆ ಬಸ್ಸು ಕಡಿಮೆಯಿದೆ ಆದರೆ ಈ ಸಿಟಿ ಕಡೆ ಆದರೆ ಬಸ್ಗಳು ಜಾಸ್ತಿಯಿದ್ದಾವೆ ಹೋಗ್ಬೋದು ಗಾಡಿಗಳಂತೂ ಈಗ ಜಾಸ್ತಿ ಅಂತೂ ಆಗಿಬಿಟ್ಟಿದೆ ಒಸ್ಯಂತ ವಾಹನಗಳಂತೂ ಎಲ್ಲರ ಮನೇಲೂ ಇದೆ ಈಗ ಮುಂಚೆ ಅಂತೂ ಬಸ್ಸಿಗೆ ಬಸ್ಸಿಗೆ ನಾವು ಹೋಗಬೇಕು ಅಂದರೆ ಕಾಯ್ಕೊಂಡು ನಿಂತು ಅಷ್ಟೊತ್ತು ಎಷ್ಟು ರಾತ್ರಿಯಾದ್ರೂ ಸಹ ನಾವು ಅಲ್ಲಿ ನಿತ್ಕೊಂಡು ಕಾದ್ಬಿಟ್ಟೇ ಹೋಗಬೇಕು ಒಬ್ಬೊಬ್ಬರು ಎಷ್ಟೇ ದೂರವಿದ್ರೂ ನಡ್ಕೊ ಹೋಗ್ತಾರೆ ಅದು ಏನು ಮಾಡೋದು ದೂರವಿದೆಲ್ಲ ಅಂದ್ಬಿಟ್ಟು ನಡ್ಕೊ ಹೋಗ್ತಾರೆ ಹಂಗೂ ಇದೆ ಈಗ ಎಷ್ಟು ಒಂದೂ ಚಿಕ್ಕ ಇಲ್ಲೇ ಪಕ್ಕದಲ್ಲಿ ಪಕ್ಕಾ ಅಲ್ಲಿ ಒಂದು ಊರಿಗೆ ಹೋಗ್ಬೇಕು ಅಂದ್ರೂ ಚಿಕ್ಕ ಇಲ್ಲೇ ಒಂದು ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಅಂದರೂ ಸಹ ಹೋಗಿಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ಅನ್ನೋದು ಬೇಗ ಒಂದು ಚಿಕ್ಕ ಗಾಡಿ ಇದ್ದರೆ ಏನೋ ಒಂದ್ಸರಿ ಇದ್ದರೆ ತಗೊಂಡು ಹೋಗೋದು ಹಂಗೆ ಹೋಗಿ ಬರ್ತಾಯಿರ್ತಾರೆ ಆಗಂತೂ ಎಷ್ಟೇ ದೂರ ಇದ್ರೂ ನಡ್ಕೊಂಡು ನಡ್ಕೊಂಡು ಹೋಗೋರು ಹಂಗೆ ಆಗೋದು ಹ್ಞೂ ಈಗ ಎಲ್ಲರ ಮನೆಯಲ್ಲೂ ಮೇಯ್ನಾಗಿ ಗ ಸ್ಕೂಟ್ರು ಜಾಸ್ತಿ ಅಂತೂ ಇದೆ ಚಿಕ್ಕ ಮಕ್ಕಳು ಸಹ ಇನ್ನೂ ಹದಿನೆಂಟು ತುಂಬಿರೋಲ್ಲ ಅಂಥೋರು ಹಾಂ ಗಾಡಿ ತಗೊಂಡು ಹೋಗ್ತಿರ್ತಾರೆ ಅದು ಕಾನೂನು ತಪ್ಪು ಅಂತ ಹೇಳಿದ್ರು ಹೋಗಬೇಡಿ ಹದಿನೆಂಟು ತುಂಬಿಲ್ಲ ನೀವು ಗಾಡಿ ತಗೊ ಹೋಗಬೇಡ ಅಂತ ಮನೇಲಿ ಎಷ್ಟೇ ಜನ ಹೇಳಿದರು ಇಲ್ಲ ನಾನು ಓಡಿಸ್ತೀನಿ ನಂಗೆ ಸ್ಕೂಟ್ರ್ ಇಷ್ಟ ಅನ್ನೋ ಹಾಗೆ ಹೀಗೆ ಅದ್ಕೊಂಡು ಸುಮ್ಮ ಸುಮ್ಮನೆ ಗಾಡಿ ತಗೊಂಡು ಹೋಗಿ ಬಸ್ ಸ್ಟಾಂಡಲ್ಲಿರೋದು ಆ ಥರ ಎಲ್ಲ ಮಾಡು ಮಾಡ್ತಾರೆ ಈಗಿನ ಕಾಲದ ಮಕ್ಕಳು ಮುಂಚೆಯಂತೂ ಅವ್ರಿಗೆ ಸೈಕಲ್ಲು ಸಹ ಇ ವ ಒಬ್ಬೊಬ್ಬರು ಮನೇಲಿ ಇರಲಿಲ್ಲ ಎಷ್ಟೇ ದೂರ ಆದ್ರೂ ಎಲ್ಲೇ ಕಾಲೇಜ್ಗೆ ಹೋದ್ರೂ ಸಹ ಸ್ಕೂಲ್ಗೆ ಹೋದ್ರೂ ಸಹ ಅವ್ರು ನಡ್ಕೊಂಡು ಬಂ ಚಿಕ್ಕ ಮಕ್ಕಳಾಗಿದ್ರು ಸರಿ ವಯಸ್ಸಾದವ್ರು ಸರಿ ನಡ್ಕೊ ಹೋಗಬೇಕು ಹಂಗೂ ಇದೆ